ಇತ್ತೀಚಿನ ದಿನಗಳಲ್ಲಿ ಮಗಳು ಮಕ್ಕಳು ಆಡುವ ಆಧುನಿಕ ಆಟಗಳು ಇತ್ತಿಚೀನ ದಿನಗಳಲ್ಲೆ ಮಕ್ಕಳು ಬೇರೆ ಯಾವ ಆಟನ ಆಡಲ್ಲ ಮೊಬೈಲ್ ಇಡ್ಕೊಂಡು ಕೂರ್ತಾರೆ ಮೊಬೈಲಲ್ಲಿ ಎಲ್ಲಾ ಮೊಬೈಲ್ ಗೇಮ್ಸ್ ಮೊಬೈಲ್ ಗೇಮ್ಸ್ ಅಂದರೆ ಪಬ್ಜಿ ಫ್ರೀ ಫಯರು ಇಲ್ಲಾ ಲೂಡೊ ಲೂಡೊ ಮತ್ತು ಬಬಲ್ ಶೂಟು ಎಷ್ಟು ಎಷ್ಟು ಗೇಮ್ಸ್ಗಳನ್ನ ಬಿಟ್ಟಿದ್ದಾರೆ ಅಂದರೆ ಇವಾಗ ಎಲ್ಲ ಬರಿ ಮೊಬ್ ಆವಾ ಆವಾಗಿಂದ ಕಾಲದಲ್ಲೇ ಅವಾಗಿಂದ ಇದರಲ್ಲಿ ಕಂಪೇರ್ ಮಾಡಿದರೆ ಇವಾಗಿಂದು ಏನು ಇಲ್ಲ ಬಿಡಿ ಅವಾಗೆಲ್ಲ ಎಷ್ಟು ಚೆನ್ನಾಗಿತ್ತು ಆಟಗಳು ಆವಾಗ ಮರಕೋತಿ ಆಟ ಆಡ್ತಾಯಿದ್ದರು ಇಲ್ಲ ಚಿನ್ನಿದಾಂಡು ಆಟ ಆಟ ಆಡ್ತಾಯಿದ್ದರು ಮರ್ಕೋತಿ ಚಿನ್ನಿದಾಂಡು ಜೂಟಾಟ ಕೆರೆ ದಡ ಎಷ್ಟು ತುಂಬ ತುಂಬಾ ಆಟಗಳಿದ್ವು ಅವಾಗ ಹೊರ್ಗಡೆ ಮಕ್ಳ ಜೊತೆ ಎಲ್ಲ ಮಿಂಗಲಾಗ್ಬಿಟ್ಟು ಆಟ ಆಡ್ತಿದ್ದರು ಇವಾಗ ಇವಾಗ ಮ ಸ್ಕೂಲಿಂದ ಬಂದರೆ ಸಾಕ್ಬಿಟ್ಟು ರೂಮಲ್ಲಿ ಹೋಗಿಬಿಟ್ಟು ಮೊಬೈಲ್ ಹಿಡ್ಕೊಂಡು ಕೂತ್ಕೊಂತಾರೆ ಪಬ್ಜಿ ಆಡ್ತಾರೆ ಫ್ರೀ ಫಯರ್ ಆಟ ಆಡ್ತಾರೆ ಅದರಿಂದ ಎಷ್ಟು ಪ್ರೋಬ್ಲಮ್ ಆಗುತ್ತೆ ಪಬ್ಜಿ ಆಡೋದರಿಂದ ಕೈಗೆ ಮೆಂಟಲಿ ಎಲ್ಲ ತುಂಬಾ ಡಿಸ್ಟಬ್ ಆಗ್ತಾಯಿದ್ದಾರೆ ಅದೇ ಆವಾಗಿನ ಕಾಲದಲ್ಲಿ ಹೊ ಆವಾಗ ಹೊರಾಂಗಣ ಆಟ ಒಳಾಂಗಣ ಆಟ ಅಂತ ಡಿವ್ ಎರಡು ಡಿಫ್ರೆನ್ಸ್ ಆಟ ಇದು ಹೊರಗಡೆ ಅಂದರೆ ವಾಲಿಬ ವಾಲಿಬಾಲು ತ್ರೋಬಾಲು ಕ್ರಿಕೇಟು ಹಾಂ ಮತ್ತು ಜೂಟಾಟ ಚಿನ್ನಿದಾಂಡು ಕೆರೆ ದಡ ಅವೆಲ್ಲ ಹೊರಗಡೆ ಆಟ ಒಳಗಡೆ ಆಡದು ಒಳಗಡೆ ಬಂದು ಇದು ಚೌಕಬಾರ ಆಡ್ತಯಿದ್ದರು ಮತ್ತು ಹಳ್ಳಿಮನೆ ಅಂತ ಆಟ ಆಡ್ತಾಯಿದ್ದರು ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಆಟಗಳು ಮರಕೋತಿ ಆಟ ಆಡ್ತಾಯಿದ್ದರು ಎಲ್ಲರನ್ನು ಓಡಾಡ್ಕಂಡು ಆಟ ಹೋ ಓಡಾಡ್ಕೊಂಡು ಹಿಡಿಯದು ಜೂಟಾಟ ಹಾಂ ಆವಾಗ ಎಲ್ಲಾ ನಾವು ಸ್ಕೂಲಿಂದ ಬಂದ ತಕ್ಷಣ ಬ್ಯಾಗ್ನ ತೆಗೆದು ಹಾಕಿಬಿಟ್ಟು ಸೀದಾ ಇದು ಕೈಕಾಲು ಮುಖ ತೊಳ್ಕೊಂಡು ತೇನ ತಿಂಡಿ ಇದ್ದರೆ ತಿನ್ನ ತಿನ್ಕೋಬಿಟ್ಟು ಸೀದಾ ಓಡೋಗಿಬಿಟ್ಟು ಫ್ರೆಂಡ್ಸು ಅವ್ರನ್ನ ಇವ್ರನ್ನ ಎಲ್ಲರನ್ನು ಕರ್ಕೊಂಡು ಆಟ ಆಡೋಣ ಬಾ ಈಟ್ ಆಟ ಆಡೋಣ ಬಾ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಇಲ್ಲಾ ಗಲ್ಸ್ ಎಲ್ಲ ಸೇರಿಬಿಟ್ಟು ಈ ಖೋಖೋ ಆಟ ಆಡೋದು ಜೂಟಾಟ ಆಟ ಆಡೋದು ಮತ್ತು ಕುಂಟೆಬಿಲ್ಲೆ ಆಟ ಆಡೋದು ಈ ಎಲ್ಲ ಎಷ್ಟು ಚೆನ್ನಾಗಿತ್ತು ಎಷ್ಟು ಮಜವಾಗ್ತಿತ್ತು ಆದರೆ ಇವಾಗ ಮೊಬೈಲ್ ಬಂದ್ಮೇಲೆ ಎಲ್ಲಾ ಮಕ್ಕಳು ಸ್ಕೂಲಿಂದ ಬಂದ್ಬಿಟ್ಟು ಬಟ್ಟೆನು ಬಿಚ್ಚಿರಲ್ಲ ತಿಂಡಿನು ತಿಂದಿರಲ್ಲ ಕೈಕಾಲು ತೊಳ್ದಿರಲ್ಲ ಸೀದಾ ಮೊಬೈಲ ಬ್ಯಾಗ್ನ ಬಿಸಾಕ್ಬಿಟ್ಟು ಸೀದ ಹೋಗಿ ಕೂತ್ಕೊಂಡು ಮೊಬೈಲಲ್ಲಿ ಆ ಗೇಮು ಈ ಗೇಮು ಬರೀ ಮೊಬೈಲಲ್ಲೇ ವೆರೈಟಿ ವೇರೈಟಿ ಗೇಮ್ಸ್ಗಳನ್ನ ಬಿಟ್ಟಿದ್ದಾರೆ ಅದು ಇದು ಅದು ಇದು ಅಂತ ತುಂಬ ಏನೇನು ಎಲೆಕ್ಟ್ರಿಕಲ್ ಐಟಮ್ ಇಂದ ಅದನ್ನೇ ಆಟ ಆಡ್ತಾರೆ ಅದರಿಂದ ಎಷ್ಟು ಡಿಸ್ಟಬ ಡಿಸ್ಟಬ್ ಆಗುತ್ತಂದರೆ ಈಗ ಕೈನ ಆಡಿಸಿ ಆಡಿಸಿ ಫಿಂಗರ್ಸ್ ಪೇಯ್ನ್ ಬರುತ್ತೆ ಮತ್ತು ಇದ್ರಲ್ಲಿ ಮೊಬೈಲ್ನ ಮೊಬೈಲ್ನ ನೋಡಿ ನೋಡಿ ಕಣ್ಣು ನೋವು ಬರುತ್ತೆ ಮತ್ತು ಮೈಂಡಿಗು ತುಂಬ ಡಿಸ್ಟಬ್ ಆಗುತ್ತೆ ಬಟ್ ಆಮ ಆವಾಗ ಈವಾಗ ಆ ಮಕ್ಕಳಿಗೆ ಏನು ಗೊತ್ತಾಗಲ್ಲ ಮುಂದೇ ಗೊತಾಗುತ್ತೆ ಮುಂದೆ ಇವಾಗ ನಾವು ಚಿಕ್ಕ ವಯಸ್ಸಲ್ಲಿ ತುಂಬ ಆಟ ಆಡ್ತಯಿದ್ವಿ ಇವಾಗ ಅನ್ಸ್ ಇವಾಗ ದೊಡ್ಡವ್ರು ಆದ್ಮೇಲೆ ಬರಿ ಫ್ಯಾಮಿಲಿ ಹಾಂ ಜಾಬು ಮತ್ತು ಫ್ಯಾಮಿಲಿ ಫ್ರೆಸರೂ ಅದು ಇದು ಅನ್ನ ಟೆನ್ಶನಲ್ಲಿ ಇವಾಗ ಅನ್ಸುತ್ತೆ ನಮಗೆ ಮಕ್ಕಳು ಲೈಫೀಗೆ ಮಕ್ಕಳ ಲೈಫೆ ಇಷ್ಟು ಚೆನ್ನಾಗಿರುತ್ತೆ ದೊಡ್ಡವ್ರ ಲೈಫೆ ಬೇಡ್ವಿತ್ತು ಅಂತ ಅನ್ಸತ್ತೆ ಬಟ್ ಮಕ್ಕಳಿಗೆ ಅದೆಲ್ಲ ಏನು ಗೊತ್ತಾಗಲ್ಲ ಅವರಿಗೆ ಮೊಬೈಲ್ ಇದ್ಬಿಟ್ಟರೆ ಬೇರೆ ಜೀವನವೇ ಇಲ್ಲ ಬೈರೆ ಲೈಫೆ ಇಲ್ಲ ಅಂತ ಅನ್ಕೊಂತಾರೆ ಹೊರಗಡೆ ಬಂದು ಆಟನೇ ಆಡಲ್ಲ ಅವಾಗ ಹೊರಗಡೆ ಹೋಗಬೇಡ ಒಳಗಡೆನೆ ಕೂರು ಅಂತಿದ್ದರು ಇವಾಗ ಒಳಗಡೆ ಕೂರಬೇಡ ಹೊರಗಡೆ ಹೋಗಿ ಆಡು ಅಂತ ಇದ್ದಾರೆ ಲೈಫ್ ಎಷ್ಟು ಚೇಂಜ್ ಆಗುತ್ತೆ ಅಂದರೆ ಹೇಳಕ್ಕೇ ಆಗಲ್ಲ ಅಷ್ಟು ಲೈಫ್ ಚೇಂಜ್ ಆಗುತ್ತೆ ಇವಾಗಿನ ಮಕ್ಳು ಅಂತು ಬಿಡಿ ಅವು ಹೇಗೆ ಎಷ್ಟು ಫಾಸ್ಟ್ ಇರುತ್ತೆ ಅವ್ರ ಮೈಂಡ್ಸೆಟ್ ಎಷ್ಟು ಫಾಸ್ಟ್ ಇರುತ್ತೆ ಅಂದರೆ ಮುಂದೆ ಕಡೆ ಮೊಬೈಲಲ್ಲಿ ಕೂತ್ಕೊಬಿಟ್ಟರೆ ನಾವು ಒಂದು ಊಟಕ್ಕೆ ಕರ್ದ್ರೂ ಬರಲ್ಲ ತಿಂಡಗೆ ಕರೆದ್ರೂ ಬರಲ್ಲ ಏನಕ್ಕೂ ಬರಲ್ಲ ಮೊಬೈಲಲ್ಲೆ ಕೂತಿರ್ತಾರೆ ಇವಾಗಲೂ ಅಷ್ಟೆ ಕಾ ಸ್ಕೂಲಲ್ಲಿ ಆದರು ಹೋಮರ್ಕ್ ಆದರೂ ಎಲ್ಲ ಮೊಬೈಲ್ಗೆ ಕಳಿಸ್ತಾರೆ ಮೊಬೈಲ್ನೆ ಇವಾಗ ಕೊರೋನ ಸ್ಟಾರ್ಟ್ ಆದ್ಮೇಲೆ ಅಂತು ಎಲ್ಲ ಮೊಬೈಲ್ನೆ ಮೊಬೈಲಲ್ಲೆ ಎಲ್ಲ ಇರೊದು ಮೊಬೈಲ್ನೆ ಯಾರು ಬಿಡೋದಿಲ್ಲ ಮೊಬೈಲಲ್ಲೆ ಎಲ್ಲ ನೋಡ್ತಾ ಕೂತಿರ್ತಾರೆ ಈಗಿನ ಲೈಫಿಗೆ ಕಂಪೇರ್ ಮಾಡಿದರೆ ಸೀರಿಯಸ್ಲಿ ಅವಾಗಿಂದ ಲೈಫೆ ತುಂಬಾ ಚೆನ್ನಾಗಿತ್ತು ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಲೈಫು ಎಲ್ಲದರಲ್ಲೂ ಆಟ ಆಡೋದು ಮಾತಾಡೋದು ಆಟದಿಲ್ಲ ಅಂದರೆ ಬೇರೆ ಏನಾರು ಅಂತ್ಯಕ್ಷರಿ ಆಟ ಹೆಣ್ಣು ಮಕ್ಕಳೆಲ್ಲ ಅಂತ್ಯಕ್ಷರಿ ಆಟ ಆಡೋದು ಮತ್ತು ಜೂಟಾಟ ಆಟ ಆಡೋದು ಕುಂಟೆಬಿಲ್ಲೆ ಆಟಾಡೋದು ಕೆರೆ ದಡ ಮತ್ತು ಇನ್ನೂ ತುಂಬ ವೆರೈಟಿ ವೆರೈಟಿ ಆಟಾಡ್ತಿದ್ದರು ಗ ಇದು ಚೌಕಬಾರ ಆಟಾಡ್ತಾಯಿದ್ದರು ಮತ್ತು ಗುಳಿ ಮನೆ ಅಂತ ಒಂದು ಆಟ ಆಡ್ತಯಿದ್ದರು ಮತ್ತು ಕಲ್ಲಾಟ ಆಟ ಆಡ್ತಾ ಕಲ್ಲಾಟ ಆಡ್ತಯಿದ್ದರು ಹಾವು ಏಣಿ ಆಟ ಎಷ್ಟು ಎಷ್ಟು ವೆರೈಟಿ ವೆರೈಟಿಗೆ ಆಟಗಳು ಇದಾವೆ ಅಂದರೆ ಹೇಳಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಗಾಡ್ಕೊಂಡು ಖುಷಿಯಿಂದ ಮಾತಾಡ್ಕೊಂಡು ಆಟಾಡೋದು ಇಲ್ಲಿ ಈಗ ಈಗಿಂದು ಲೈಫ್ ಸ್ಟೈಲಿಗೆ ಕಂಪೇರ್ ಮಾಡಿದರೆ ಒಬ್ಬರೆ ಕೂತಿರ್ತಾರೆ ಒಬ್ಬರೆ ಎಲೊ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ ಅವ್ರ ಪಾಡಿಗೆ ಅವರು ಆಟ ಆಡ್ತಯಿರ್ತಾರೆ ಆ ಅಲ್ಲಿ ಶೂಟ್ ಮಾಡು ಇಲ್ಲಿ ಶೂಟ್ ಮಾಡು ಅಲ್ಲಿಂದ ಅಲ್ಲಿಂದ ಕಿವಿಗೊಂದು ಹೆಡ್ಸೆಟ್ ಹಾಕೊಂಡು ಬಿಟ್ಟು ಅಲ್ಲಿದನ್ನ ಅಲ್ಲಿದನ್ನ ಅಲ್ಲಿ ಹೊಡಿ ಅಲ್ಲಿ ಶೂಟ್ ಮಾಡು ಇಲ್ಲಿದನ್ನ ಇಲ್ಲಿದಾನೆ ಇಲ್ಲಿ ಶೂಟ್ ಮಾಡು ಪಬ್ಜಿ ಆಡೋದು ಮತ್ತು ಫ್ರಿ ಫಯರು ಪಬ್ಜಿ ಫ್ರಿ ಫಯರಲ್ಲಿ ತುಂಬಾ ಪ್ರೋಬ್ಲಮ್ ಆಯಿತು ಎಷ್ಟೋ ಜನ ಮಕ್ಕಳಿಗೆ ಮೆಂಟಲಿ ಡಿಸ್ಟಬ್ ಆಗಿದ್ದಾರೆ ಮತ್ತು ಕೆಲವು ತಂಬಿಂದೋ ನರಗಳೆಲ್ಲ ಪ್ರೋಬ್ಲಮ್ ಆಗಿದೆ ಅದ್ನ ಬ್ಯಾನ್ ಕೂಡ ಮಾಡಿದರು ಒಂದು ಸರ್ತಿ ಹಿಂಗೆ ಎಲ್ಲ ಆಗುತ್ತೆ ಆದರೆ ನಮ್ದು ಆವಾಗಿನ ಕಾಲದ ಆಟ ಎಲ್ಲ ಏನು ಪ್ರೋಬ್ಲಮ್ ಇಲ್ಲ ಓಡಾಡ್ಕೊಂಡು ಕೈ ಕಾಲಿಗು ಮಸಾಜ್ ಆದಂಗೆ ರಿಲ್ಯಾಕ್ಸ್ ಆದಂಗೆ ಓಡಾಡ್ಕೊಂಡು ಕೂಗಾಡ್ಕೊಂಡು ಎಲ್ಲ ಕೆಲು ಮಾತಾಡ್ಕೊಂಡು ಆದಾಗ ಮೈಂಡ್ ತುಂಬ ಫ್ರೆಶ್ ಆಗುತ್ತೆ ಹ್ಞೂ ಆಮೇಲೆ ಆಟ ಆಡಿದ್ಮೇಲೆ ಬಂದು ಹೋಮರ್ಕ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಗದು ಮತ್ತು ಬೆಳಗ್ಗೆ ಸ್ಕೂಲಿಗೆ ಹೋಗೋದು ಮತ್ತು ಮನೆಗೆ ಬರೋದು ಮತ್ತು ಆಟಡೋದು ಎಷ್ಟು ಚೆನ್ನಾಗಿ ಇರ್ತಾ ಇತ್ತು ಇವಾಗ ಆ ಥರ ಲೈಫ್ ಎಲ್ಲ ಲೀಡ್ ಮಾಡಕ್ಕೆ ಆಗಲ್ಲ ಆಗ ಮೊಬೈಲಲ್ಲಿ ಗೇಮ್ ಆಡದು ಬಿಟ್ಟರೆ ಈ ಬೇರೆ ಏನೂ ಆಗಲ್ಲ ಇನ್ನು ತುಂಬ ತುಂಬ ಮೊಬೈಲ್ ಗೇಮ್ಸ್ ಇದೆ ಜಾಸ್ತಿ ಅಂದರೆ ತುಂಬಾ ಆಲ್ಮೋಶ್ಟ್ ತುಂಬಾ ಇದೆ ನಾನು ನೋಡಿದ್ದೀನಿ ಬಬಲ್ ಶೂಟರ್ ಅಂತ ಇದೆ ಮತ್ತು ಚೆಸ್ ಮೊಬೈಲಲ್ಲೆ ಚೆಸ್ ಆಡೋದು ಚ್ ಮೊಬೈಲಲ್ಲೆ ಚಸ್ ಇದೆ ಮತ್ತು ಇದು ಏನು ಆಂ ಇನ್ನೂ ತುಂಬ ವೆರೈಟಿ ವೆರೈಟಿ ಗೇಮ್ ಗೇಮ್ಸ್ನ ಹೊಸಬ ಹೊಸ ಹೊಸದಾಗಿ ಹೊಸ ಹೊಸದಾಗಿ ಗೇಮ್ಸ್ನ ಬಿಡ್ತಾಯಿದ್ದಾರೆ ಆವಾಗ ನಾವು ಚೌಕಬಾರ ಅಂತ ಆಟ ಆಡ್ತಾಯಿದ್ವಿ ಇವಾಗ ಆ ಚೌಕಬಾರನೆ ಲೂಡೋ ಅಂತ ಮೊಬೈಲಲ್ಲಿ ಮಾಡಿದ್ದಾರೆ ಹಾವು ಆವಾಗ ಹಾವು ಏಣಿ ಆಟ ಅಂತ ಆಡ್ತಿದ್ವಿ ಇವಾಗ ಅದನ್ನು ಸ್ನೇಕ್ಸ್ ಅಂತೇನೊ ಸಮ್ತಿಂಗ್ ಏನೋ ಬಿಟ್ಟು ಆಡಿಸ್ತಾಯಿದ್ದಾರೆ ಅವ ಅವಾಗಿನ ಆಟ ಎಲ್ಲ ಇವಾಗ ಬರಕ್ಕಾಗಲ್ಲ ಈಗ ಸದ್ಯಕ್ಕೆ ಬಂದಿರೋದು ಅಂದರೆ ಅದೇ ಲೂಡೊ ಮತ್ತು ಹಾವು ಏಣಿ ಆಟ ಮಾತ್ರ ಇವಾಗ ಬಂದು ಮೊಬೈಲಲ್ಲಿ ಬಂದಿರೋದು ಆ ಅವಾಗಿಂದು ಇವಂದಿದ್ ಕಂಪೇರ್ ಮಾಡಿದ್ರೆ ಅವಾಗೇ ಬೆಟರ್ ಅನ್ಸತ್ತೆ ಇವಾಗೆ ಕಂಪೇರ್ ಮಾಡಿದ್ರೆ ಅವಾಗ ಮೊಬೈಲ್ ಅನ್ನದು ಇರಲಿಲ್ಲ ಎಲ್ಲರು ಸೇರ್ಬಿಟ್ಟು ಆಟ ಆಡ್ಕೊಂಡು ತಿನ್ಕೊಂಡು ಎಲ್ಲ ಮಾಡ್ತಾಯಿದ್ದರು ಬಟ್ ಇವಾಗ ಮೊಬೈಲಿನ ಮೊಬೈಲಲ್ಲಿ ಈ ಗೇಮ್ ಆಡ್ತಾ ಕುತ್ಕೊಬಿಟ್ಟರೆ ಬೇರೆ ಏನೂ ಮಾಡಲ್ಲ ಮೊಬೈಲು ಮೊಬೈಲು ಮೊಬೈಲು ಮೊಬೈಲೇ ಜೀವನ ಅಂತ ಅನ್ಕೊಬಿಟ್ಟಿದ್ದಾರೆ ಮಕ್ಕಳು ಬಟ್ ಅದ್ರಿಂದ ಎಷ್ಟು ಪ್ರೋಬ್ಲಮ್ಮು ಅನ್ನದನ್ನ ಅವ್ರು ಯಾರು ಯೋಚನೆಯೇ ಮಾಡೋದಿಲ್ಲ ಮತ್ತು ಇನ್ನೂ ಇನ್ನು ಆ ಗೆಮ್ಸ್ನ ಸ್ಟಾರ್ಟ್ ಮಾಡ್ದೋರಿಗೆ ಎಷ್ಟು ಗೇಮ್ಸ್ ಅದನ್ನ ಆಟ ಆಡ್ತಾರೆ ಎಷ್ಟು ಅದನ್ನು ಅವರಿಗೆ ಪ್ರೋಫಿಟ್ ಆಗುತ್ತೆ ಅವ್ರಿಗ್ ಒಟ್ರಾಸಿ ಏನು ಗೇಮ್ನ ಹೊಸ ಹೊಸ ಹೊಸ ಹೊಸ ಹೊಸ ಹೊಸ ನ್ಯೂವ್ ನ್ಯೂವ್ ನ್ಯೂವ್ ಗೇಮ್ನ ಬಿಡ್ತಾ ಬಿಡ್ತಾ ಹೋಗಬೇಕು ಅದರಿಂದ ಅವ್ರಿಗೆ ಪ್ರೋಫಿಟ್ ಆಗುತ್ತೆ ಆ ಮಕ್ಳಿಗೆ ಏನಾಗುತ್ತೆ ಅವ್ಕೆ ಒನ್ನೊಂದು ಗೇಮು ಒನ್ನೊಂದು ಗೇಮ್ನು ಇವಾಗ ನಾವಾದರು ಅಷ್ಟೆ ಹಾಂ ಮಕ್ಕಳು ಅಂತ ಮಾತ್ರ ಹೇಳಲ್ಲ ನಾವಾದರು ಅಷ್ಟೆ ಈಗ ಟೈಮ್ ಬೇಜಾರಾದಾಗ ಏನೋ ಮೂಡ್ ಆಫಾಗಿರುತ್ತೆ ಮೈನೊ ಮನೆಲ್ಲೇ ಏನೋ ಪ್ರೋಬ್ಲಮ್ ಆಗಿರುತ್ತೆ ಆವಾಗ ಮೊಬೈಲ್ ತಗೊಂಡರೆ ಯಾವುದಾರು ಗೇಮ್ ಇರುತ್ತೆ ಆ ಗೇಮ್ ಹಂಗೆ ಆಡಿದರೆ ಮಜ ಬರುತ್ತೆ ಹಿಂಗೆ ಆಡಿದರೆ ಮಜ ಬರುತ್ತೆ ಅಲ್ಲಿ ಕಲ್ಲರ್ನ ನೋಡಿ ಬಬಲ್ ಶೂಟ್ ಮಾಡೋದು ಇಲ್ಲಿ ಕಲ್ಲರ್ ನೋಡಿ ಬಬಲ್ನ ಶೂಟ್ ಮಾಡೋದು ಮತ್ತು ನಾನು ತುಂಬ ಅದು ಲೂಡೊ ಲೂಡೊ ತುಂಬ ಅಂದರೆ ಹೆವಿ ಲೂಡೊ ಆಟ ಆಡಿದ್ದೀನಿ ಕೊರೊನ ಟೈಮಲ್ಲಿ ಎಲ್ಲ ಎಲ್ಲರು ಮನೆಯಲ್ಲೇ ಕೂತಾಗ ಲೂಡೊ ಆಡ್ತಾಯಿದ್ವಿ ಮತ್ತು ಇದು ಹ್ಞೂ ಮತ್ತು ಆವಾಗ ಆಗ ಇದು ಚೌಕಬಾರ ಚೌಕಬಾರ ಲೂಡೊ ಚೌಕಬಾರ ಇವಾಗ ಲೂಡೊ ಆವಾಗ ಚೌಕಬಾರ ಆವಾಗ ಚೌಕಬಾರ ಆಡ್ತಾಯಿದ್ವಿ ಮತ್ತು ಆ ಲಬ್ಬರ್ ಬೀಜದಲ್ಲಿ ಆಟ ಆಡ್ತಾಯಿದ್ವಿ ಲಬ್ಬರ್ ಬೀಜನ ಮ್ಯಾಚ್ ಮಾಡಿಬಿಟ್ಟು ಹೊಡಿಯೊದು ಮತ್ತು ಇದು ಬಳೆ ಬಳೇಲಿ ಹೊಡಿಯದು ಬಳೆ ಆಟ ಬಳೆ ಆಟ ಆಡ್ತಾಯಿದ್ವಿ ದುಡ್ಡಲ್ಲಿ ಆಟ ಆಡ್ತಾಯಿದ್ವಿ ಮತ್ತು ಇದು ರಾಜರಾಣಿ ಕಳ್ಳ ಪೋಲೀಸ್ ಆಟ ಆಡ್ತಾಯಿದ್ವಿ ಅದೆಲ್ಲ ಎಷ್ಟು ಚೆನ್ನಾಗಿತ್ತು ಎಷ್ಟು ಮಜ ಬರ್ತಿತ್ತು ಒಂದು ಟೀಮಲ್ಲಿ ಒಂದು ಹತ್ತು ಜನ ಇದಾರೆ ಅಂದರೆ ಕಳ್ಳನ ಹುಡ್ಕೋ ಅಷ್ಟೊತ್ತಿಗೆ ಸಾಕಾಗಿ ಹೋಗಿತ್ತು ಹಾಂ ಎಷ್ಟು ಚೆನ್ನಾಗಿ ಇರ್ತಿತ್ತು ಆವಾಗಿನ ಲೈಫ್ನ ಕಂಪೇರ್ ಮಾಡಿದರೆ ಇವಾಗಿನ ಲೈಫ್ ಈಗ ಏನು ಅಲ್ಲ ಅವಾಗಿನ ಗೇಮ್ಸ್ಗಳನ್ನ ಕಂಪೇರ್ ಮಾಡಿದರೆ ಇವಾಗಿಂದು ಗೇಮ್ಸ್ ಏನು ಅಲ್ಲ ಇವಾಗಿನ ಗೇಮ್ಸು ದುಡ್ಡು ಮಾಡ್ತಾಯಿದೆ ಅವಾಗಿಂದ ಗೇಮ್ಸು ಮಕ್ಕಳಿಗೆ ಒಳ್ಳೆಯ ಏನು ಮುಮೆಂಟ್ಸ್ ಅಂದರೆ ಇವಾಗ ಎಲ್ಲ ಮಸಾ ಇದು ಕೈ ಕಾಲಿಗೆ ಸ್ವಲ್ಪ ಇದನ್ನೆಲ್ಲ ಎಲ್ಲ ಆವಾಗಿಂದ ಗೇಮ್ ಇವಾಗಿಂದ ಗೇಮಿಗೆ ಕಂಪೇರ್ ಮಾಡಿದರೆ ಅವಾಗಿಂದ ಗೇಮೆ ಚೆನ್ನಾಗಿತ್ತು ಎಷ್ಟೋ ಏನೊ ಹಗ್ಗ ಜಗ್ಗಾಟ ಆಡ್ತಾಯಿದ್ದರು ಕಬ್ಬಡ್ಡಿ ಆಡ್ತಾಯಿದ್ದರು ಕೆಸ್ರು ಗದ್ದೆ ಓಟ ಆಡ್ತಾಯಿದ್ದರು ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲರ್ನು ಮಾತಾಡ್ಸ್ಕೊಂಡು ಎಲ್ಲರ ಜೊತೆ ಆಟ ಆಡ್ಕೊಂಡು ಆ ಎಷ್ಟೋ ಚೆನ್ನಾಗಿ ಟೈಮ್ನಲ್ಲಿ ಟೈಮ್ನಾ ಟೈಮ್ ಅಂದರೆ ಎಷ್ಟು ಚೆನ್ನಾಗಿ ಟೈಮ್ನ ಲೀಡ್ ಮಾಡ್ಕೊಂಡು ಹೋಗ್ತಾಯಿದ್ದರು ತುಂಬಾ ಚೆನ್ನಾಗಿತ್ತು ಅವಾಗಕ್ ಇವಾಗಿನ ಕಂಪೇರ್ ಮಾಡಿದರೆ ಇವಾಗ ಒಂದು ಕಡೆ ಕೂತ್ಬಿಟ್ಟರೆ ಅಷ್ಟೆ ಯಾರು ಬಂದರೂ ಮಾತಾಡ್ಸಲ್ಲ ಯಾರು ಬಂದರೂ ಮನೆಗೆ ಯಾರು ನೆಂಟ್ರು ಬಂದರೂ ಬಂದು ಇಂಟ್ರುಡ್ಯೂಸ್ ಮಾಡ್ಕೊಂಡರೆ ಅವ್ರ ಕಡೇನು ಮುಖ ಎತ್ತಿ ನೋಡಲ್ಲ ಇವಾಗ ಮೊಬೈಲಿಂದ ಎಷ್ಟು ಎಷ್ಟು ಸಿನಿಮಾ ಮು ಫಿಲ್ಮ್ಗಳನ್ನೇ ತೆಗ್ದಿದ್ದಾರೆ ಮೊಬೈಲಿಂದ ಏನೇನು ಆಗಿದೆ ಬರಿ ಗೇಮ್ಸು ಗೇಮ್ಸು ಐತ ಏನೇನು ಪ್ರೋಬ್ಲಮ್ ಆಗಿದೆ ಅದೆಷ್ಟು ಜನಕ್ಕೆ ಪ್ರೋಬ್ಲಮ್ ಆಗಿದೆ ಎಷ್ಟು ಜನ ಹಾಸ್ಪಿಟ್ಲಲ್ಲಿ ಅಡ್ಮೆಂಟ್ ಆಗಿದ್ದಾರೆ ನಾನು ತುಂಬ ನೋಡಿದ್ದೀನಿ ಅವಾಗಿಂದ ಗೇಮಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ಮೆ ಇರ್ತಾ ಇರಲಿಲ್ಲ ಆದರೆ ಇವಾಗಿಂದ ಗೇಮಲ್ಲಿ ತುಂಬ ಪ್ರೋಬ್ಲಮ್ಸ್ ಇದೆ ಅಂದರೆ ಎಲ್ಲರೂ ಮೈಂಡ್ನ ರಿಲೀಫ್ ಮಾಡಕೋಸ್ಕರ ಈ ಥರ ಮಾಡ್ತಾರೆ ಬಟ್ ಆದರೂ ಅವಾಗಿಂದ ಕಂಪೇರ್ ಮಾಡಿದರೆ ಇವಾಗಾ ಏನು ಅಲ್ಲ ಅವಾಗಿಂದೆ ಎಲ್ಲ ಚೆನ್ನಾಗಿತ್ತು ನಮ್ಗೆ ಇವಾಗ ಅನ್ಸುತ್ತೆ ಅವಾಗಿಂದ ಲೈಫೆ ಲೀಡ್ ಮಾಡಬೇಕಿತ್ತು ಇವಾಗಿಂದ ಜೀವನವೇ ಬೇಡ ಅವಾಗಿಂದ ಮಕ್ ನಾವು ಈ ದೊಡ್ಡೋರಾಗಿ ಕಷ್ಟ ಅನ್ಭವ್ಸೋ ಬದಲು ನಾವು ಮಕ್ಕಳಾಗೇ ಇರಬೇಕಿತ್ತು ಅಂತ ಆ ಸೀನ್ಸ್ ತುಂಬ ಅಂದರೆ ತುಂಬ ಅನ್ಸುತ್ತೆ ಬಟ್ ಅವಾಗಿಂದ ಲೈಫ್ಗೆ ಹೋಗಕ್ಕೆ ಆಗಲ್ಲ ಅಲ್ಲವಾ ಆವಾಗ ಲೈಫ್ಗೆ ಹೋಗಕ್ಕಾಗಲ್ಲ ದೊ ಮಕ್ಳು ಆದ್ಮೇಲೆ ದೊಡ್ಡೋರು ಆಗಲೇಬೇಕು ದೊಡ್ಡೋರು ಆದ್ಮೇಲೆ ಮುದುಕ್ರು ಆಗಲೇಬೇಕು ಮುದುಕ್ರು ಆದ್ಮೇಲೆ ಸಾಯಲೇಬೇಕು ಏನು ಮಾಡಕ್ಕಾಗಲ್ಲ ಬಟ್ ಸೀರ್ಯಸ್ಲಿ ಹೇಳಬೇಕು ಅಂದರೆ ಇವಾಗಿನ ಲೈಫ್ಗಿಂತ ಅವಾಗಿನ ಲೈಫೆ ಚೆನ್ನಾಗಿತ್ತು ಇವಾಗಿಂದ ಗೇಮ್ಸ್ಗಳ್ಗಿಂತ ಅವಾಗಿನ ಗೇಮ್ಸೆ ಚೆನ್ನಾಗಿತ್ತು ತ್ಯಾಂಕ್ ಯು